ಭಾರತ ಇಂದು ವಿಶ್ವಗುರುವಾಗುವತ್ತ ದಾಪುಕಾಲಿನ ಹೆಜ್ಜೆಯನ್ನು ಹಾಕುತ್ತ ಇದೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಹ ತನ್ನದೇ ಆದಂಥ ಹೆಜ್ಜೆ ಗುರುತುಗಳನ್ನು ಮೂಡಿಸುತ್ತಾ ವಿಶ್ವವನ್ನು ತನ್ನೆಡೆಗೆ ಸೆಳೆಯುವಂಥ ಸಾಮರ್ಥ್ಯ ಹೊಂದಿದ್ದರೂ ಸಹ ಭಾರತ ಅನೇಕ ಸವಾಲುಗಳನ್ನು ತನ್ನ ತೆಕ್ಕೆಯಲ್ಲಿ ಇಟ್ಟುಕೊಂಡು ನಲುಗುತ್ತಾ ಇರುವುದನ್ನು ಕಾಣತ್ತೇವೆ ಭಾರತ ಇಂದು ಎದುರಿಸಿರುವಂಥ ಸಮಸ್ಯೆಗಳಲ್ಲಿ ಜನಸಂಖ್ಯಾ ಸ್ಫೋಟ ನಿರುದ್ಯೋಗ ಬಡತನ ಧಾರ್ಮಿಕ ನಂಬಿಕೆಗಳು ಮತ್ತು ಚುನಾವಣೆಯ ಅವ್ಯವಸ್ಥೆಗಳ ಬಗ್ಗೆ ಸಾಕಷ್ಟು ಗೊಂದಲದಲ್ಲಿ ಸಿಕ್ಕಿ ಹಾಕಿಕೊಂಡಿದೆ ಈ ಸರ್ಕಾರಗಳು ಬಂದ ನಂತರದಲ್ಲಿ ಆಶ್ವಾಸನೆಗಳ ಮೂಲಕ ಅಧಿಕಾರಕ್ಕೆ ಬಂದು ಆ ಸವಾಲುಗಳನ್ನು ಎದುರಿಸುವ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳುತ್ತಿದ್ದರೂ ಸಹ ಕೆಲವು ಸವಾಲುಗಳು ಜೀವಂತವಾಗಿರುವುದಕ್ಕೆ ಅನೇಕ ರೀತಿಯಾದಂಥ ಕಾರಣಗಳನ್ನು ನೋಡುತ್ತೇವೆ ಒಂದು ನಮ್ಮ ರಾಜಕೀಯ ಪಕ್ಷಗಳು ರಾಜಕೀಯ ಧುರೀಣರ ಇಚ್ಛಾ ಕೊರತೆ ಸರಿಯಾದಂಥ ಮಾರ್ಗದರ್ಶನ ಇಲ್ಲದಿರುವುದು ಜನರಲ್ಲಿ ಜಾಗೃತಿ ಮೂಡದೇ ಇರುವುದು ಜನರಲ್ಲಿರತಕ್ಕಂಥ ಅಧಿಕಾರ ಅಂತಸ್ತುಗಳ ಒಂದು ವ್ಯಾಮೋಹ ಜೊತೆಗೆ ತಮಗೆ ಸಿಗಬಹುದಾದಂತಹ ಸೌಲತ್ತುಗಳು ತಮ್ಮಷ್ಟಕ್ಕಷ್ಟೇ ಬೇಕು ಇತರರ ಸ್ಥಿತಿ ಹೇಗಿದ್ದರೂ ಇರಲಿ ಎನ್ನುವಂತಹ ಉದಾಸೀನ ಭಾವದಿಂದ ಸಮಸ್ಯೆಗಳಿಗೆ ಜೀವಂತವಾಗಿಡುವಂತಹ ಒಂದು ದೃಶ್ಯವನ್ನು ನೋಡುತ್ತೇವೆ ಭಾರತ ಇಂದು ಮಾಡಬೇಕಾದಂತಹ ಬಹುದೊಡ್ಡ ಸವಾಲು ಅಂತೇಳಿದರೆ ಜನಸಂಖ್ಯಾ ಸ್ಫೋಟವನ್ನು ನಿಯಂತ್ರಿಸಬೇಕಾಗಿದೆ ಒಂದು ದ್ರಾಷ್ಟದ ಪ್ರಗತಿ ಆ ದೇಶದ ಜನಸಂಖ್ಯೆಯನ್ನು ಅವಲಂಬಿಸಿದ್ದು ಅಲ್ಲಿಯ ಜನರು ಅತ್ಯಂತ ಜಾಗೃತ ಮನಸ್ಸಿನಿಂದ ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಎನ್ನುವುದನ್ನು ಅವಲಂಬಿಸಿಕೊಂಡಾಗ ಆ ದೇಶ ಪ್ರಗತಿ ಆಗೋದಕ್ಕೆ ಸಾಧ್ಯ ಇನ್ನು ಜನಸಂಖ್ಯೆಗೆ ಸರಿಯಾದಂತಹ ರೀತಿಯಲ್ಲಿ ಉದ್ಯೋಗದ ಅವಕಾಶಗಳನ್ನು ಕೊಡುವಲ್ಲಿ ಸರ್ಕಾರಗಳು ಎಡವ್ತಾ ಇದ್ದಾವೆ ಶಿಕ್ಷಣಕ್ಕೆ ಸರಿಯಾದಂತಹ ರೀತಿಯಲ್ಲಿ ಉದ್ಯೋಗ ಲಭ್ಯತೆ ಇಲ್ಲದಿರುವುದು ಕೇವಲ ಶಿಕ್ಷಣ ಸಂಸ್ಥೆಗಳು ಉ ಉದ್ಯೋಗವಂತರನ್ನು ಸೃಷ್ಟಿಮಾಡಿ ಕಡೆಗೆ ಬಿಡ್ತವೆ ಅವರಿಗೆ ಸರಿಯಾದಂತಹ ಮಾರ್ಗದರ್ಶನ ಸಿಗದೆ ಕೇವಲ ಅಂಕಪಟ್ಟಿಗಳಲ್ಲಿ ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗುವಂಥವರು ನಿರುದ್ಯೋಗದಲ್ಲಿ ಕೆಳ ಹಂತದಲ್ಲಿರುವಂಥ ಹೀನ ಸ್ಥಿತಿಯನ್ನು ನಾವು ನೋಡ್ತೇವೆ ಅದೇ ರೀತಿಯಲ್ಲಿ ಈ ಸಮಾಜದಲ್ಲಿರುವಂತಹ ವಿವಿಧ ಧಾರ್ಮಿಕ ಮುಖಂಡರು ಧಾರ್ಮಿಕ ಆಚರಣೆಗಳು ಧಾರ್ಮಿಕ ಧುರೀಣರು ಮತ್ತು ತಪ್ಪು ಗ್ರಹಿಕೆಯಿಂದ ಯುವಕರು ಇವತ್ತು ಜಾತಿ ಮತ ಧರ್ಮದ ಹೆಸರಿನಲ್ಲಿ ಅಶಾಂತಿಯನ್ನು ಉಂಟುಮಾಡುವ ಕೋಮುದಳ್ಳುರಿಯನ್ನು ಏರ್ಪಡಿಸುವ ಅಲ್ಲಲ್ಲಿ ರಕ್ತಪಾತಗಳನ್ನು ಮಾಡುವ ಭಯೋತ್ಪಾದಕರು ಉದ್ ಉಗ್ರವಾದಿಗಳು ಆಗುತ್ತಿರುವುದು ಒಂದು ವಿಷಾದದ ಸಂಗತಿಯಾಗಿದೆ ಈ ನಿಟ್ಟಿನಲ್ಲಿ ಆಳುವ ಸರ್ಕಾರಗಳು ಮತ್ತು ಜನಸಾಮಾನ್ಯರು ಧಾರ್ಮಿಕ ಭಾವನೆಗಳನ್ನು ಕೆದಕದೇ ಆಯಾ ಧರ್ಮದ ಆಚರಣೆಗಳಿಗೆ ಧಕ್ಕೆ ಬಾರದ ರೀತಿಯಲ್ಲಿ ಎಲ್ಲರಿಗೂ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಡುವುದರ ಮೂಲಕ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಎತ್ತಿ ಹಿಡಿಯುವಂತಹ ಕೆಲಸ ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ಸರ್ಕಾರಗಳಿಗೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ನೀಡೋದಕ್ಕಾಗಿ ಯಾವಯಾವ ಧಾರ್ಮಿಕ ಮುಖಂಡರು ಮಾ ಅಲ್ಲಿರುವಂತಹ ಧರ್ಮಪೀಠಗಳು ಸರಿಯಾದ ನಿಟ್ಟಿನಲ್ಲಿ ಮಾರ್ಗದರ್ಶನವನ್ನು ನೀಡಿ ಶಾಂತಿ ಸಂಯಮ ಸಹನೆ ಸಹಬಾಳ್ವೆಯಿಂದ ಬದುಕನ್ನು ಕಟ್ಟಿಕೊಡುವ ನಿಟ್ಟಿನಲ್ಲಿ ಮುಂದಾದಾಗ ಮಾತ್ರ ದೇಶದ ಪ್ರಗತಿ ಸಾಧ್ಯ